ಹಳ್ಳಿಗಳ್ಳೆಲ್ ಹಳ್ಳಿಗಳಲ್ಲಿರುವ ಜನರು ನಿಮ್ಮ ಸಾಂಪ್ರದಾಯಿಕ ಮೌಲ್ಯಗಳನ್ನು ಮತ್ತು ಹೊರಗೆ ಪಾರ್ಟಿ ಮಾಡುವ ದೊಡ್ಡ ಸಮಾ ಸಂಭ್ರಮಾಚರಣೆಗಳ ಕ್ಲಬ್ಗಳ ಮದ್ಯಸೇವನೆಯಂತಹ ಆಧುನಿಕ ಬಗೆಯ ಮನೋರಂಜನೆಯನ್ನು ಹೇಗೆ ಸಮತೋಲನ ಮಾಡುತ್ತಾರೆ ಇಂಥ ಸಂಭ್ರಮಾಚರಣೆಗಳಿಂದ ನೀವು ಮಾಡಿದ್ದೀರ ಹಳ್ಳಿಗಳಲ್ಲಿರುವ ಜನರಿಗೆ ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳು ಚೆನ್ನಾಗಿ ದೊರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ನಮ್ಮ ಸಂಪ್ರದಾಯವನ್ನು ಚೆನ್ನಾಗಿ ಪಾಲಿಸ್ತಾರೆ ಹಾಗೆ ಹೊರಗಡೆ ಪಾರ್ಟಿ ಸಹ ಮಾಡ್ತಾರೆ ಎರಡನ್ನೂ ಸಮತೋಲನವಾಗಿ ನಡೆಸ್ತಾರೆ ಹಾಗಂತ ನಮ್ಮತನವನ್ನು ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳನ್ನು ಯಾವತ್ತೂ ಹೊರಗಡೆ ಅಂದರೆ ಬಿಟ್ಕೊಟ್ಟಿಲ್ಲ ಈಗ ನಮ್ಮ ಜನರು ಎಲ್ಲೆಲ್ಲಿ ಸಾಂಪ್ರದಾಯಿಕವಾಗಿ ಉಡುಗೆತೊಡುಗೆ ತೊಡಬೇಕೊ ಅಲ್ಲಲ್ಲಿ ತೊಡುತ್ತಾರೆ ಅಲ್ಲಲ್ಲಿ ಸಂಭ್ರಮಾಚರಣೆಗಳನ್ನು ಬಹಳ ಸಾಂಪ್ರದಾಯಿಕವಾಗಿ ಕೌಟುಂಬಿಕವಾಗಿ ಗೌರವಾನ್ವಿತರಾಗಿ ಮಾಡಿರ್ತಾರೆ ಅದೇ ರೀತಿ ಹೊರಗಡೆ ಪಾರ್ಟಿ ಸಹ ಮಾಡ್ತಾರೆ ಏಕೆಂದರೆ ಈಗ ನಾವು ಈ ಎರಡನ್ನು ಸಮತೋಲನ ಮಾಡೋದು ಬಹಳ ಇಂಪಾರ್ಟೆಂಟ್ ಬಹಳ ಮುಖ್ಯ ಆಗಿರುತ್ತದೆ ಹಾಗೆ ನಾನು ಬರಿ ಹಳ್ಳಿಯವ್ರ ಥರ ಸಾಂಪ್ರದಾಯಿಕ ಮೌಲ್ಯಗಳನ್ನು ಪಾಲಿಸಿಕೊಂಡೆ ಇರ್ತೀನಿ ಅಂದರೆ ಬದಲಾಗೋಕ್ಕಾಗಲ್ಲ ಜಗದ ನಿಯಮ ಬದಲಾವಣೆ ನೀವು ಸಂಭ್ರಮಾಚರಣೆಗಳಲ್ಲಿ ಪಾರ್ಟಿ ಮಾಡುವಾಗ ನೀವು ಹೇಗೆ ವರ್ತಿಸ್ತೀರ ಅನ್ನೋದು ನಮ್ಮ ಮೇಲೆ ಇದಾಗಿರುತ್ತೆ ಆದರೆ ತಪ್ಪು ಅಂತ ನಾನು ಎಲ್ಲು ಹೇಳುತ್ತಿಲ್ಲ ಇಂಥ ಸಂಭ್ರಮಾಚರಣೆಗಳನ್ನು ನೀವು ಮಾಡಿದ್ದೀರ ನಾನು ಹಳ್ಳಿಗಳಲ್ಲಿ ಮಾಡುವಂಥ ಸಾಂಪ್ರದಾಯಿಕ ಮೌಲ್ಯಗಳನ್ನು ಪಾಲಿಸ್ತೀನಿ ನಡೆಸ್ತೀನಿ ಆದರೆ ಹೊರಗಡೆ ಪಾರ್ಟಿ ಮಾಡುವುದು ಹೌದು ಮಾಡ್ತೀನಿ ನಾ ಎರಡನ್ನೂ ಸಮತೋಲನವಾಗಿ ನಡೆಸ್ತೀನಿ ಎರಡನ್ನೂ ಬಿಟ್ಕೊಡೋಕ್ಕಾಗಲ್ಲ ಹಳ್ಳಿ ನಮ್ಮ ಸಂಪ್ರದಾಯವನ್ನು ನಾವು ಎಲ್ಲೂ ಬೇರೆಯವ್ರ ಮುಂದೆ ಬಿಟ್ಕೊಡ್ಬಾರ್ದು ನಮ್ಮತನವನ್ನು ನಾವು ಎಲ್ಲೂ ಬಿಟ್ಕೊಡ್ಬಾರ್ದು